ನಮ್ಮ ಬೆಳೆಗಳ ಮಾರಾಟವನ್ನು ನಾವು ನೇರವಾಗಿ ಬೆಳೆಗಳ ಬೆಳೆದ ನಂತರ ಮಾರ್ಕೆಟ್ಟಿಗೆ ನಾವು ತೆಗೆದುಕೊಂಡು ಹೋಗಿ ಮಾರ್ಕೆಟ್ನಲ್ಲಿ ಮೊದಲು ನಾವು ಪರಿಶೀಲನೆ ಮಾಡುತ್ತೇವೆ ಈ ಬೆಳೆಗೆ ಎಲ್ಲಿ ರೇಟ್ ಜಾಸ್ತಿ ಇದೆ ಎಲ್ಲಿ ಇದರ ಬೆಲೆ ಜಾಸ್ತಿ ಇದೆ ಎಲ್ಲಿ ನಾವು ಇದನ್ನು ತೆಗೆದುಕೊಳ್ಳುತ್ತಾರೆ ನಮ್ಗೆ ಹೆಚ್ಚಿನ ಬೆಲೆ ಹುಡುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಮಾರ್ಕೆಟ್ನಲ್ಲಿ ಒಂದೇ ರೀತಿಯಾದಂಥ ಮಾ ಬೆಲೆ ಇರುವುದಿಲ್ಲ ಅದರಲ್ಲಿ ಕ್ವಾಲ್ಟಿ ಮೇಲೆ ಅದರಲ್ಲಿ ಅದರ ಒಂದು ಬೆಳೆ ಬೆಳೆದಂಥ ಉತ್ಪನ್ನಗಳ ಒಂದು ಕ್ವಾಲ್ಟಿಯನ್ನು ಚಕ್ ಮಾಡುವುದರ ಜೊತೆಗೆ ನಮ್ಮಲ್ಲಿರೋ ಯಾವ ಕ್ವಾಲ್ಟಿ ಇದೆ ಆ ಕ್ವಾಲ್ಟಿ ಎಲ್ಲಿ ನಮಗೆ ಉತ್ತಮ ಬೆಲೆ ಸಿಗುತ್ತೆ ಅನ್ನೋದರ ಬಗ್ಗೆ ನಾವು ಹುಡುಕಾಟ ನಡೆಸುತ್ತೇವೆ ನಂತರ ಅಥವಾ ನಾವು ಈ ಒಂದು ರಾಜ್ಯದಲ್ಲಿ ನಮಗೆ ಬೆಲೆ ಕಡಿಮೆ ಇದೆ ಬೇರೆ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ ಅಂತ ತಿಳಿದುಕೊಂಡಾಗ ನಾವು ದಲ್ಲಾಳಿಗಳನ್ನು ಮೊರೆ ಹೋಗುತ್ತೇವೆ ಅನಿವಾರ್ಯ ನಮಗೆ ಬೇರೆ ರಾಜ್ಯದಲ್ಲಿ ಎಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಆವಾಗ ನಾವು ಸರ್ಕಾರಿ ದಲ್ಲಾಳಿಗಳನ್ನು ನಾವು ಮೊರೆ ಹೋಗಿ ಅವರ ಮುಖಾಂತರ ಅಲ್ಲಿರತಕ್ಕಂಥ ರೇಟಿನ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ ತಿಳಿದುಕೊಳ್ಳುವ ಮುಖಾಂತರ ನಾವು ಅವರ ಜೊತೆಗೆ ಕಮಿಷನ್ಗಳನ್ನು ನಾವು ಮಾತನಾಡುವ ಬೇಕಾಗುತ್ತದೆ ಯಾಕಂದ್ರ್ ದಲ್ಲಾಳಿಗಳಂದರೆ ಅವರು ಕಮಿಷನ್ನಾಗಿ ಕೆಲಸ ಮಾಡುತ್ತಾರೆ ಅಂಥವರಿಗೆ ನಾವು ಅನಿವಾರ್ಯವಾಗಿ ಕಮಿಷನ್ ಕೊಡುವ ಮುಖಾಂತರ ನಮಗೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡು ಅವರಿಗೆ ನಾವು ಆ ಒಂದು ಬೇರೆ ರಾಜ್ಯಕ್ಕೆ ಮಾರಲು ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯವಾಗುತ್ತದೆ ದಲ್ಲಾಳಿಗಳಿಂದ ಯಾವ ರೈತರಿಗೆ ತುಂಬ ನಷ್ಟ ಆದರೂ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ನಾವು ದಲ್ಲಾಳಿಗಳ ಮೊರೆಯನ್ನು ಹೋಗಿ ಅವರಿಗೆ ಕಮಿಷನ್ ನೀಡುವ ಮುಖಾಂತರ ನಮ್ಮ ಮಾರಾಟವನ್ನು ಬೆಳೆಗಳ ಮಾರಾಟವನ್ನು ನಾವು ಮಾಡುತ್ತೇವೆ